ಹಾಂ ಹೌದು ಹಾಂ ಹೇಳ್ತಿನಿ ಕೇಳಿ ಪಲಾವ್ ಪಲಾವಿದೆ ಇಡ್ಲಿ ಸಾಂಬಾರು ಇದೆ ಪೂರಿ ಇದೆ ಪರೋಟ ಇದೆ ಚಪಾತಿ ಇದೆ ಮಸಾಲದೋಸೆ ಇದೆ ಮತ್ತು ನಿಮ್ಗೆಂತ ಬೇಕು ಹೇಳಿ ಹಾಂ ಉಂಟು ನಮ್ಮಲ್ಲಿ ಅದೆಲ್ಲ ಎಷ್ಟು ಪ್ಲೇಟ್ ಬೇಕಿತ್ತು ಹಾಂ ಆಯಿತು ಸರ್ ಹಾಂ ಸರಿ ಹಾಂ ಮಾಡ್ತೇವೆ ಅದೆಲ್ಲ ಸೌಲಭ್ಯ ಉಂಟು ನಮ್ಮಲ್ಲಿ ಹಾಂ ಒಂದು ಪ್ಲೇಟಿಗೆ ಹಾಂ ಐದು ಪ್ಲೇಟಿಗೆ ಇನ್ನೂರೈವತ್ತು ಆಗುತ್ತೆ ಮೇಡಮ್

ಇದೆ ನಮ್ಮಲ್ಲಿ ಕಡಿಮೇನೆ ಸಿಗೋದು ನೀವು ಅದರಲ್ಲಿ ಕೂಡ ಕಡಿಮೆ ಕೇಳಿದರೆ ಹೇಗೆ

ಹಾಂ ಐದು ಪ್ಲೇಟಲ್ಲಾ ಆಯಿತಾಯ್ತು ಹಾಂ ಡೆಲಿವರಿ ಚಾರ್ಜಸ್ ಅಂದರೆ ಫೈ ಕಿಲೋಮೀಟರ್ ತನಕ ನಿಮಗೆ ಇಷ್ಟು ಚಾರ್ಜ್ ಮಾಡ್ತೆವೆ ಒಂದು ಫಿಫ್ಟಿ ತನಕ ಅದ್ಕಿಂತ ಜಾಸ್ತಿ ನಿಮ್ಮ ಮನೆ ದೂರ ಇದ್ರೆ ಅದು ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೇಕಾಗುತ್ತೆ

ಹಾಂ ಎಲ್ಲ ಫೆಸಿಲಿಟಿ ಉಂಟು ಕ್ಯಾಶ್ ಇನ್ ಹ್ಯಾ ಕ್ಯಾಶ್ ಇನ್ ಡೆಲಿವರಿ ಮಾಡ್ಬೋದು ಸ್ಕ್ಯಾನರ್ ಫೆಸಿಲಿಟಿ ಉಂಟು ಆರ್ ನಿಮಗೆ ಒಂದು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ನಿಮಗೆ ನಿಮಗೆ ಯಾವುದ್ರಲ್ಲಿ ಅನುಕೂಲ ಆಗುತ್ತೋ ಅದರಲ್ಲಿ ಮಾಡ್ಬೋದು ಮೇಡಮ್

ಹಾಂ ಆಯಿತಾಯ್ತು ಮೇಡಮ್ ಐದು ಐದು ಪ್ಲೇಟ್ ಅಲ್ಲ ಓಕೆ ಓಕೆ ಹಾಂ ಬೇಗ ಬರ್ತದೆ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ತನಕ ವೇ ತ ವೇಯ್ಟ್ ಮಾಡಿ ಬರ್ತದೆ ನಿಮ್ಮ ಮನೆಗೆ ಆಯಿತಾಯ್ತು ಅರ್ಧ ಗಂಟೆ ಒಳಗೆ ಬರುತ್ತೆ ನಿಮ್ಮ ಮನಗೆ ಒಂದು ಅಡ್ರಸ್ ಕೊಟ್ಟಿಡಿ ಅಲ್ಲ ಹಾಂ ನಿಮ್ಮ ಮನೆ ಅಡ್ರಸ್ ಕೊಡಿ ಹಾಂ ಪದ್ಮ ನಿವಾಸ ಓಕೆ ಮತ್ತು ಭರತ್ ನಗರ ಆಯ್ತಾಯ್ತು ಹಾಂ ಆಯಿತಾಯ್ತು ಇನ್ನು ಅರ್ಧ ಗಂಟೆಯೊಳಗೆ ನಿಮ್ಮ ಮನೆಯಲ್ಲಿ ಇರುತ್ತೆ ಧನ್ಯವಾದಗಳು ಧನ್ಯವಾದ